ನಮ್ಮ ಜೀವನೋಪಾಯವು ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ತನ್ನು ಅವಲಂಬಿಸಿದೆ ಉದಾಹರಣೆ ಎಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ತಿನ ವಾಹನಗಳು ಉದಾಹರಣೆ ಕಾರು ಬಸ್ಸು ಟ್ಯಾಕ್ಟರು ಇಂತಹ ಎಲ್ಲ ಎನ್ ಎಲ್ಲ ವಾಹನಗಳನ್ನು ಕೂಡ ನಾವು ವಿದ್ಯುತ್ತಿನಿಂದ ತಯಾರಿಸಿ ಚಲಿಸುವಂತೆ ಮಾಡುತ್ತಿದ್ದೇವೆ ಹಾಗಾಗಿ ನಾವು ವಿದ್ಯುತ್ತನ್ನು ತುಂಬ ಅವಲಂಬಿತವಾಗಿ ಬ ಅವಲಂಬ ಅವಲಂಬಿಸುತ್ತಾ ಇದ್ದೇವೆ ಉದಾಹರಣೆ ಇನ್ನೂ ಉದಾಹರಣೆಗಳೆಂದರೆ ಮನೆಯಲ್ಲಿ ಮಿಕ್ಸರ್ಗಳಾಗಿರ್ಬೋದು ಗ್ರೈಂಡರ್ಗಳಾಗಿರ್ಬೋದು ಹಾಗೆ ದೀಪಗಳು ಆಗಿರ್ಬೋದು ಇಂತಹ ಎಲ್ಲ ವಿದ್ಯುತ್ತಿನ ಪ್ರವಾಹಗಳನ್ನು ನಾವು ಯೂಸ್ ಮಾಡ್ತಯಿದ್ದೇವೆ ಹಾಗಾಗಿ ನಮ್ಮ ನಾವು ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ಅವಲಂಬಿತವಾಗಿರೋದು ವಿದ್ಯುತ್ ಮೊಬೈಲ್ ಫೋನ್ಸ್ ಯೂಸ್ ಮಾಡೋಕ್ಕೂ ಕೂಡ ನಾವು ವಿದ್ಯುತ್ ಬಳಸ್ತೀವಿ ದೂರದರ್ಶವನ್ನು ನೋಡಲು ಕೂಡ ನಾವು ವಿದ್ಯುತ್ ಯೂಸ್ ಮಾಡ್ತಿದ್ದೀವಿ ಹಾಗೆ ಗಣಕಯಂತ್ರಗಳನ್ನು ಕೂಡ ನೋಡಲು ವಿದ್ಯುತ್ನ ಯೂಸ್ ಮಾಡ್ತಿದ್ದೀವಿ ಸೂಪರ್ ಕಂಪ್ಯೂಟರ್ಸು ಕಂಪ್ಯೂಟರ್ಸು ಈ ಥರ ಎಲ್ಲ ಅಂಶಗಳನ್ನು ನಾವು ಕೂಡ ವಿದ್ಯುತ್ ಪ್ರಕಾರ ವಿದ್ಯುತ್ ಮುಖಾಂತರನೇ ಕೂಡ ನಾವು ಅವಲಂಬಿತವಾಗಿದ್ದೇವೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಅವಲಂಬಿತವಾಗಿರುವ ಒಂದು ಅಂಶ ಎಂದರೆ ವಿದ್ಯುತ್ ವಿದ್ಯುತ್ ಮತ್ತೆ ಏನಕ್ಕೆ ನಾವು ಅವಲಂಬಿತವಾಗಿದ್ದೀವಿ ಅಂದರೆ ಹಾಗಾಗಿ ಹೇಳ್ಬೇಕೆಂದ್ರೆ ನಾವು ಅತೀ ಹೆಚ್ಚು ವಿದ್ಯುತ್ತನ್ನು ಬಳಸ್ತಿದ್ದೇವೆ ಇದು ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿಬೋದು ಅಂತ ನಾವು ಅನ್ಕೋಬೋದು ಮತ್ತೆ ಈಗ ವಿದ್ಯುತ್ ತಯಾರಿಸೋದು ಕೂಡ ತುಂಬ ಕಷ್ಟಕರವಾದ ಸಂಗತಿ ಆಗಿದೆ ಮಳೆ ಬರ್ತಾಯಿಲ್ಲ ಹಾಗಾಗಿ ನಾವು ಈ ಯಾವ ರೀತಿ ನಾವು ವಿದ್ಯುತ್ತನ್ನು ವಿಕಸನ ವಿಕಸಿತಗೊಳಿಸ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಇನ್ನು ಎಕ್ಸ್ಪಾಂಡ್ ಮಾಡ್ತಿದ್ದೇವೆ ಹೊರತು ಅದನ್ನು ಕುಂಟಿತಗೊಳಿಸ್ತಾಯಿಲ್ಲ ಹಾಗಾಗಿ ಇನ್ನು ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಇದು ಮಾಡ್ಬೋದು ಹಾಗೆ ತುಂಬ ನಾವು ಮನೆಯಾಲ್ಲಾದ್ರು ಕೂಡ ಇಸ್ತ್ರಿ ಪೆಟ್ಟಿಗೆಗಳನ್ನು ಯೂಸ್ ಮಾಡ್ತೀವಿ ಚಾಜರ್ಸ್ ಅನ್ನು ಯೂಸ್ ಮಾಡ್ತೀವಿ ಹೈರೆ ಆಮೇಲೆ ಲೈಟ್ಗಳನ್ನು ಉರಿಸ್ತೀವಿ ಮಿಕ್ಸರ್ಗಳನ್ನು ಉಳಿಸ್ತೀವಿ ಹೀಗೆ ಹೀಟರ್ಗಳನ್ನು ಉರಿಸ್ತಿದ್ದೀವಿ ಹೀಗೆ ರೆಫ್ರಿಜರೇಟರ್ಗಳನ್ನು ಉರಿಸ್ತಿದ್ದೀವಿ ಹೀಗೆ ಹಲವಾರು ರೀತಿಯ ಯಂತ್ರಗಳನ್ನು ತಗೊಂಡು ಬಂದು ನಾವು ವಿದ್ಯುತ್ ಅನ್ನು ತುಂಬ ಕಡೆಗಣಿಸ್ತಿದ್ದೀವಿ ಅಂತ ನಾವು ತಿಳ್ಕೊಬೋದು ಹಾಗೆ ಮತ್ತೇನಪ್ಪ ಅಂದರೆ ವಿದ್ಯುತ್ತನ್ನು ಹೀಗೆ ಅತಿ ಹೆಚ್ಚು ಬಳಸಿರೋದ್ರಿಂದ ಮುಂದಿನ ಪೀಳಿಗೆಗೆ ಅವರು ತುಂಬ ಕಷ್ಟನ ಅನುಭವಿಸ್ಬೋದು ಅಂತ ನಾವು ಹೇಳ್ಬೋದು ಆಗಿದೆ ಈ ಹೀಗೇನೆ ನಾವು ತುಂಬ ಕರೆಂಟು ಹಗಲೆಲ್ಲ ಹೋಗೊ ಅಂತ ಪರಿಸ್ಥಿತಿಗಳನ್ನ ನೋಡ್ತಾಯಿದ್ದೀವಿ ಮತ್ತೆ ಮುಂದಿನ ಪೀಳಿಗೆ ಅವರು ಕೂಡಾ ನಮ್ಮ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂದರೆ ನಾವು ಸ್ವಲ್ಪ ಕಡಿಮೆ ವಿದ್ಯುತ್ ಅನ್ನು ಖರ್ಚು ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಮಿಕ್ಸಿಗಳ ಬದಲು ದುಂಡಿಗಳನ್ನು ಯೂಸ್ ಮಾಡಿರಿ ಹಾಗೆ ಕುಟ್ಟುವಂಥ ಮಿಷಿನ್ಗಳ ಬದಲು ಕುಟ್ಟಿ ಬೀಸ ಬೀಸುವಂಥ ಯಂತ್ರಗಳನ್ನು ಮಾಡಿರಿ ಹೀಗೆ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ನಾವು ಅದನ್ನು ಮಾಡ್ಬೋದು ಈ ಅಂತ ನನ್ನ ಅಭಿಪ್ರಾಯ ಹಾಗೆ ವಿದ್ಯುತ್ ಇಲ್ಲದ ಸಮಯದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಯೂಸ್ ಮಾಡ್ಕೊಂಡು ಇರೋ ಸೌರಕೋಶಗಳನ್ನ ಯೂಸ್ ಮಾಡ್ತೀವಿ ಬ್ಯಾಟರಿಗಳನ್ನ ಬ್ಯಾಟರಿಗಳನ್ನ ನಾವು ಯೂಸ್ ಮಾಡ್ತಯಿದ್ದೀವಿ ಹಾಗೆ ಮತ್ತೆ ಈ ಹಿಂದಿನ ದಿನಗಳಲ್ಲಿ ಲ್ಯಾಟಿನ್ಗಳು ಕ್ಯಾಂಡಲ್ಸ್ಗಳನ್ನ ಯೂಸ್ ಮಾಡ್ತಿದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಕ್ಯಾಂಡಲ್ಸ್ಗಳು ತುಂಬ ಕಡಿಮೆ ಆಗಿದೆ ಎಲ್ಲ ಬ್ಯಾಟರಿಗಳನ್ನ ಯೂಸ್ ಮಾಡ್ತಯಿದ್ದೀವಿ ಯು ಪಿ ಎಸ್ನ ಯೂಸ್ ಮಾಡ್ತಿದ್ದೀವಿ ಈಗ ಮನೆಗಳ್ನೆಲ್ಲ ಮನೆಗಳ್ಗೆಲ್ಲರಿಗೂ ಯು ಪಿ ಎಸ್ನ ಅಳವಡಿಸಿರ್ತಾರೆ ಈಗ ಯಾರು ಕ್ಯಾಂಡಲ್ಸ್ಗಳನ್ನ ಯೂಸ್ನೇ ಯೂಸೆ ಮಾಡ್ತಾಯಿಲ್ಲ ಹಾಗಾಗಿ ನಾವು ಅದರ ಪರ್ಯಾಯಗಳನ್ನ ಹುಡುಕಿ ನಾವು ಸ್ವಲ್ಪ ವಿದ್ಯುತ್ತನ್ನು ಉಳಿಸೋ ಅಂಥ ಮುಂದಿನ ಪೀಳಿಗೆಗೆ ಅನುಭವಿಸಲಿ ಅನ್ನೋ ಒಂದು ನಿರ್ದಿಷ್ಟವಾದ ಅಂಶವನ್ನು ತಲೇಲಿ ಇಟ್ಕೊಂಡು ಸ್ವಲ್ಪ ಖರ್ಚು ವಿದ್ಯುತ್ತನ್ನು ಖರ್ಚು ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ